ಕುಟುಂಬ ಅಂದರೆ ಈಗ ನಮ್ಮ ಮನೇನೆ ತಕೊಂಡ್ರೆ ಪುರುಷ ಮತ್ತು ಮಹಿಳೆ ಅಂತ ಇರ್ತಾರೆ ಇದ್ದೇ ಇರ್ತಾರೆ ಯಾಕಂದ್ರೆ ಪುರುಷ ಅಂದರೆ ನಾವು ಅಪ್ಪ ಅಂತ ತಕೊಬೋದು ಮಹಿಳೆ ಅಂದರೆ ಅಮ್ಮ ಅಂತ ತಕೊಬೋದು ಈಗ ಪುರುಷ ಮತ್ತು ಮಹಿಳೆಯ ಪಾತ್ರ ಏನು ಅಂದು ಕೇಳರ ಹೆಂಗಂದರೆ ಮತ್ತು ಅವ್ರು ಕಾರ್ಯವನ್ನು ಹೇಗ್ ಹಂಚ್ಕಂತರೆ ಅಂತಲೂ ಕೇಳರ ಈಗ ನಮ್ಮ ಮನೆಲೇ ತಕೊಂಡ್ರೆ ಈಗ ನಮ್ಮ ಅಪ್ಪ ಏನು ಕೆಲಸ ಮಾಡ್ತ್ಯ ಮುತ್ಲೆ ವಂಶ ಪಾರಂಪರ್ಯ ಮುದ್ಲಿಂದೂ ಗಂಡಸರು ಏನು ಕೆಲಸ ಮಾಡುದಂದರೆ ಅವ್ರು ಅಡ್ಗೆ ಜವಾಬ್ದಾರಿ ಎಲ್ಲ ಅವರು ವೈಸ್ಕಳ್ಳುಲ್ಲ ಅವ್ರು ಏನಂದರೆ ಮಕ್ಕಳಿಗೆ ಅಥ್ವಾ ಮನೆಗೆ ಏನೇನು ಸಾಮಾನು ತಕಬರ್ಬೇಕು ಇಷ್ಟು ಸಾಮಾನು ತಕೊ ಬಂದರೆ ನಮ್ಮ ಮನೆ ಖರ್ಚಿಗೆ ಸಾಕಾಗುದಾ ಹೇಗೆ ಇಂಥದ್ದೆಲ್ಲ ಮಾಡುದ್ಯಾರು ಗಂಡಸ್ರ ಕೆಲಸ ಗಂಡ್ಸ್ರ ಕೆಲಸ ಏನು ಮನೆಯ ಜವಾಬ್ದಾರಿಯನ್ನೆಲ್ಲ ನೋಡ್ಕೊಳ್ಳುದು ಗಂಡ್ಸ್ರ ಕೆಲಸ ಆಗಿರ್ತದೆ ಇನ್ನು ಮಹಿಳೆಯರು ತಮ್ಮ ಕಾರ್ಯ ಹೆಂಗೆ ಹಂಚ್ಕಂತರ ಮಹಿಳೆಯರು ತಮ್ಮ ಕೆಲಸ ಅಂದರೆ ಈಗ ನಮ್ಮ ಅಮ್ಮ ನಮ್ಮ ಅಮ್ಮ ಏನು ಮಾಡ್ತಿದ ನಮ್ಮ ಅಮ್ಮ ಅಡಿಗೆ ಕೆಲಸ ಪೂರ್ತಿ ನೋಡ್ಕೊಳ್ಳುದು ನಮ್ಮ ಅಮ್ನೆ ಈಗ ನಾ ಏನು ಮಾಡ್ತಿ ಮಹಿಳೆ ಅಂದರೆ ನಾನು ನಮ್ಮ ಅಕ್ಕ ಮನಿಲಿ ನಮ್ಮ ಅಕ್ಕ ಅಕ್ಕ ಅನ್ಕಂಡೆ ನಂಗೊಂದು ತಮ್ಮವ ಆಯ್ತು ನಮ್ಮ ತಮ್ಮನ ಕೆಲಸ ಏನು ಅವ ಅಡ್ಗೆದೆಲ್ಲ ನೋಡ್ಕಳ್ಳುಲ್ಲ ನಾ ಈಗೇನು ನಮ್ಮ ಅಮ್ಮಗೆ ಸಲ್ಪ ಹೆಲ್ಪ್ ಮಾಡುದು ಅಡ್ಗಿಲಿ ಇಂಥ ಕೆಲಸ ಎಲ್ಲ ನಾವು ಮಹಿಳೆಯರು ನೋಡ್ಕಂತಾವೆ ಹಾಗೆ ಪುರುಷರು ಮತ್ತೇನು ಕೆಲಸ ಮಾಡ್ತಾರಂದರೆ ಈಗ ನಮ್ಮ ಮನೆಲಿ ನಮ್ಮ ಅಪ್ಪ ಗದ್ದೆ ಕೆಲ್ಸಕ್ಕೆ ಹೋಗುವುದು ಕೃಷಿ ಎಲ್ಲ ಮಾಡುವುದು ಮತ್ತು ಜಾಸ್ತಿ ದುಡಿಯುವಂಥ ಕೆಲಸ ಏನಿರ್ತದಲ್ಲ ಅದೆಲ್ಲ ಗಂಡಸ್ರು ಮಾಡ್ತಾರೆ ಪುರುಷರು ಮಾಡ್ತಾರೆ ಈ ಜಾಸ್ತಿ ಆ ದೈಹಿಕದ ಶಕ್ತಿಯನ್ನು ಉಪ್ಯೋಗಸ್ಕಂಡು ಮಾಡುವಂಥ ಕೆಲಸ ಎಲ್ಲ ಮಹಿಳೆಯರು ಮಾಡುವುದಿಲ್ಲ ಮಹಿಳೆಯರು ಅಂದ್ರೆ ನಾವೇನು ಮಾಡ್ತೇವ್ ಅಂದರೆ ಕೆಲಸವನ್ನ ಸೊಲ್ಪ ಸುಲಭವಾಗಿ ಮಾಡುವಂಥದ್ದೆಲ್ಲ ನಾವು ಮಾಡ್ತೇವು ಸ್ವಲ್ಪ ಕಷ್ಟಪಟ್ಟು ಮಾಡುವಂಥದ್ದೆಲ್ಲ ಇರ್ತವೆ ನೋಡಿ ಅಂಥ ಕೆಲಸ ಎಲ್ಲ ಏನು ಮಾಡ್ತಾರೆ ಪುರುಷರು ಮಾಡ್ತಾರೆ ಅಂದರೆ ಪುರುಷರು ಅಂದರೆ ನಮ್ಮ ಮನಿಲಿ ಯಾರು ನಮ್ಮ ಅಪ್ಪ ಈಗ ಮತ್ತೊಂದು ಪುರುಷರು ಮತ್ತೇನು ಮಾಡ್ತಾರೆ ದೈಹಿಕ ಕೆಲಸನೂ ಮಾಡ್ತಾರೆ ಅಂದರೆ ಜಾಸ್ತಿ ಶಕ್ತಿ ಉಪ್ಯೋಗ್ಸಿ ಮಾಡುವಂಥ ಕೆಲಸನೂ ಪುರುಷರು ಮಾಡ್ತಾರ ಕಡೆಗೆ ಹಾಗೆ ಮನೆ ಜವಾಬ್ದಾರಿ ವೈಸ್ಕಳುವಂಥದ್ದು ಪುರುಷರು ಮಾಡ್ತಾರ ಕಡೆಗೆ ಮತ್ತೇನು ಮಾಡ್ತಾರೆ ಪುರುಷ್ರು ಮನಿಗೆ ಸಾಮಾನು ತರುದು ಆಗಿರ್ಬೋದು ಒಂದು ಮನೆ ತುಂಬ ಕಠಿಣವಾದ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಇದ್ದಾಗೂ ಕೂಡ ಪುರುಷರು ಏನು ಮಾಡ್ತಾರೆ ಜಾಸ್ತಿ ತಲೆ ಉಪ್ಯೋಗ್ಸಿ ಮತ್ತು ತಮ್ಮ ಸಾಮರ್ಥ್ಯವನ್ನೆಲ್ಲ ಉಪಯೋಗ್ಸ್ಕಂಡು ಏನು ಮಾಡ್ತಾರೆ ಅಂದರೆ ಕೆಲಸ ಮಾಡೇ ಮನಿಗೆ ದುಡ್ಡು ತಕೊಬಂದೆ ಮನೆನೆಲ್ಲ ಪೂರ್ತಿ ಜವಾಬ್ದಾರಿಯ ನೋಡ್ಕಳ್ಳು ಕೆಲಸ ಪುರುಷರು ಮಾಡ್ತಾರ ಹಾಗೆ ಮಹಿಳೆಯರು ಏನು ಮಾಡ್ತಾರ ಮಹಿಳೆಯರ ಪಾತ್ರವೂ ಭಾಳ ಇದೆ ಇಷ್ಟ್ ಇದನ್ನು ಹೇಳುಕೆಕೆ ಸಾಧ್ಯ ಇಲ್ಲ ಅಷ್ಟು ಮಹಿಳೆಯರ ಪಾತ್ರವೂ ಒಂದು ಕುಟುಂಬದಲ್ಲಿ ಇರ್ತಿದ ಈಗ ಮಹಿಳೆಯರಂದರೆ ತಾಯಿ ಪಾಪ ಬೆಳಗಾಗಿದ್ದೆ ಬೆಳಗಾಗಿದ್ದೆ ಕಟ್ಗೆ ತುಂಡು ಎಲ್ಲ ಆರ್ಸ್ಕೊ ಬಂದು ಮಕ್ಳನ್ನೆಲ್ಲ ಶಾಲಿಗೆ ಕಳ್ಸಿ ಅವ್ರಿಗೆ ರೆಡಿ ಮಾಡಿ ಕೊಟ್ಟೆ ತಿಂಡಿ ಎಲ್ಲ ರೆಡಿ ಮಾಡಿ ವ ಇಂಥದ್ದೆಲ್ಲ ಜವಾಬ್ದಾರಿಯು ತಾಯಿ ಆದವ್ಳು ಮಾಡ್ಬೇಕಾತಿತ್ತು ಪಾಪ ಭಾಳ ಕಷ್ಟದ ಪರಿಸ್ಥಿತಿ ಬಡ ಮಕ್ಕಳು ಇರ್ತಾರೆ ನಮ್ಮ ಈ ಗ್ರಾಮೀಣ ಪ್ರದೇಶದಲ್ಲಂತೂ ಬಡವರೇ ಹೆಚ್ಚು ಶ್ರೀಮಂತ್ರಿಗಿಂತ ಬಡೋವ್ರೆ ಭಾಳ ಇರ್ತಾರೆ ಇಂಥ ಪರಿಸ್ಥಿತಿಲಿ ಏನು ಆತಿದೆ ಅಂದರೆ ಬಡ ಮಕ್ಳು ಇರೋದ್ರಿಂದ ತಾಯಿ ಆದವ್ಳು ಬಡವ್ಳು ಆಗಿರೋದ್ರಿಂದ ಅವ್ಳು ಪಾಪ ಎಲ್ಲ ಕಾಡಿ ಬೇಡಿ ಏನು ಅಷ್ಟು ತಕಬಂದ್ಕಂಡು ಮಾಡ್ಬೇಕಾತಿದೆ ಇಲ್ಲ ಅಂದರೆ ಮಾಡುಕ್ಕೆ ಸಾಧ್ಯ ಇಲ್ಲ ಅದ್ಕಾಗಿ ಅದು ಪಾಪ ಅವ್ರು ಇವ್ರು ಕೊಡಲ್ಲ ಕೇಳ್ಕೊಂಡೆ ಮಾಡ್ಕೊಂಡೆ ಎಲ್ಲ ದುಡ್ಡೆಲ್ಲ ಕೂಡ್ಸಿ ಮಕ್ಕಳಿಗೆ ತಾ ಬಟ್ಟಿ ಹಾಕ್ದೆರೂ ತನ್ನ ಮಕ್ಳಿಗೆ ಬಟ್ಟೆ ಇರ್ಬೇಕಂದು ತಾಯಿ ಆದವ್ಳು ಯೋಚನೆ ಮಾಡ್ತಿದು ಪ್ರತಿ ತಾಯಿ ಯೋಚ್ನೆಯೂ ಹಾಗೆ ತಾ ಚಂದಾಗಿಲ್ದಿಡ್ರೂ ಅಡ್ಡಿಲ್ಲ ತನ್ನ ಮಕ್ಳು ಸೆಂದಗಿ ಇರಬೇಕು ಪ್ರತಿ ತಾಯಿಯೂ ಹಿಂಗೆ ಯೋಚನೆ ಮಾಡುವುದೆ ತಂದಿನೂ ತಾಯಿಯಂಗೆ ಕೆಲವೊಂದು ಸಂದರ್ಭದಲ್ಲಿ ಯೋಚನೆ ಮಾಡುದು ಇರ್ತಿದು ಈಗ ತಂದೆ ಆದವ್ನೂ ತಾನು ಚಂದದ ಹಾಕದೆ ಇದ್ರೂ ತನ್ನ ಮಕ್ಳು ಬಟ್ಟೆ ಚಂದ ಹಾಕ್ಬೇಕು ತಾ ಒಳ್ಳೆಯ ನೌಕರಿಲಿ ಇಲ್ದೇರೂ ತನ್ನ ಮಕ್ಳು ಒಳ್ಳೆಯ ನೌಕರಿಲಿ ಇರ್ಬೇಕಂದು ಭಾವಿಸ್ತ್ಯ ಪ್ರತಿ ತಂದೆ ತಾಯಿಯೂ ಕೂಡ ಹಾಗೆ ಮಾಡುದೇ ಈಗ ತಾಯಿ ಆದವ್ಳು ಹೆಂಗೆ ಅಂದರೆ ತಂದೆಗಿಂತ ಸ್ವಲ್ಪ ಹೆಚ್ಚು ಯೋಚನೆ ಮಾಡ್ತಿದ ಹೆಂಗಂದರೆ ಈಗ ತಂದೆ ಆದವ ಸೊಲ್ಪ ಮಕ್ಳಿಗೆ ಅಷ್ಟು ಕೇರ್ ತಕೊಳ್ತ್ಯ ಅಂದರೆ ಕಾಳಜಿ ಕೊಡ್ತ್ಯ ಸೊಲ್ಪ ತಾಯಿ ಆದವ್ಳು ಮಕ್ಳಿಗೆ ಯಾವತ್ತೂ ಹತ್ತಿರ ಆಗಿರ್ತಿದು ತಾಯಿ ಆದವ್ಳು ಹತ್ತಿರ ಆಗಿರುದಿನ ಮಕ್ಳೂ ಹೆಚ್ಚು ಇಷ್ಟಪಡುದು ಅವ್ರ ಅಮ್ಮನನ್ನೇ ಭಾಳ ಇಷ್ಟಪಡ್ತಾರ ಅಮ್ಮನನ್ನೇ ಭಾಳ ಇಷ್ಟಪಡುದ್ರಿಂದ ತಾಯಿ ಆದವ್ಳ್ದು ಕುಟುಂಬ್ದಲ್ಲಿ ಪಾತ್ರ ಭಾಳ ಭಾಳ ಇರ್ತಿದೆ ಇಡೀ ಕುಟುಂಬವನ್ನು ಸರಿ ತೂಗುಸ್ಕಂಡು ಹೋಗುವಂಥ ಜವಾಬ್ದಾರಿ ತಾಯಿಗೆ ಇರ್ತಿದೆ ಈಗ ಒಂದು ಕುಟುಂಬದಲ್ಲೇ ಎಲ್ಲರೂ ಒಂದೇ ಥರ ಇರುಲ್ಲ ಒಬ್ಬೊಬ್ರು ಒಂದೊಂದು ನಮೂನಿ ಇರ್ತಾರ ಒಂದೊಂದು ನಮೂನಿ ಇದ್ದಕ್ಕೆ ಅವ್ರನ್ನೆಲ್ಲ ಅವ್ರ ಮನಸ್ಸನ್ನೆಲ್ಲ ಅರ್ಥ ಮಾಡ್ಕಂಡು ಮಾಡ್ತೆ ಹೋಗುದಂದರೆ ಕಷ್ಟವೇ ಎಲ್ಲರ ಮನಸ್ಸನ್ನು ಅರ್ಥ ಮಾಡ್ಕಂಡು ತಾಯಿ ಆದವ್ಳು ಇಡೀ ಕುಟುಂಬವನ್ನೇ ಏನು ಮಾಡ್ತಿದ ಸರಿ ದಾರಿಗೆ ತಕೊ ಹೋಗುವಲ್ಲಿ ಭಾಳ ಪ್ರಯತ್ನ ಪಡ್ತಿದ ತಂದೆಯಾದವನು ಕೂಡ ಅಷ್ಟೇ ಪಯತ್ನ ಪಡ್ತ್ಯ ಒಂದು ಮಗುವನ್ನು ಹುಟ್ಟಿಸ್ ಹು ಒಂದು ಮಗು ಅಂದರೆ ಅವ್ನ ಮಗ ಅಥ್ವಾ ಮಗಳು ಹುಟ್ದಾಗಿಂದ ದೊಡ್ಡ ಆಗಿ ಬೆಳೆಸುವರೆಗೂ ಕೂಡ ತಂದೆ ಮತ್ತು ತಾಯಿಯ ಪಾತ್ರ ಇಷ್ಟ್ ಇದಂತ ಹೇಳುಕೆಕೆ ಸಾಧ್ಯವಿಲ್ಲ ಅಷ್ಟ್ ಪಾತ್ರವನ್ನು ಅವ್ರು ಇಬ್ಬರೂ ಕೂಡ ವೈಸ್ತಾರೆ ಇಂಥ ಸಂದರ್ಭದಲ್ಲಿ ಈ ಪಾತ್ರಗಳು ಬೆಳೆದು ಬಂದದ್ದು ಹೇಗೆ ಅಲ್ಲ ಮೊದ್ಲಿಂದೂ ಕೂಡ ಇಂಥದೇ ಪಾತ್ರ ಬೆಳಕೊ ಬಂದಿದೆ ಅಂದರೆ ಈಗಂದರೆ ತಲತಲಾಂತರದಿಂದೂ ಪುರುಷರು ಅಡ್ಗೆ ಕೆಲಸ ಎಲ್ಲ ಮಾಡುವಂಥದ್ದು ಇಲ್ಲ ತಾಯಿ ಅಂದರೆ ಮಹಿಳೆಯರು ಅಡುಗೆ ಕೆಲಸ ಇಂಥವೆಲ್ಲ ನೋಡ್ಕೊಳ್ಳೋದು ಮಕ್ಕಳ ಜವಾಬ್ದಾರಿ ಎಲ್ಲ ಜಾಸ್ತಿ ನೋಡ್ಕೊಳ್ಳುದು ಇರ್ತಿದು ತಂದೆ ಆದವ ದುಡಿದು ತರುವುದು ದುಡಿದು ಮನೆಯನ್ನು ನೋಡ್ಕಳ್ಳುವಂಥ ಜವಾಬ್ದಾರಿ ತಂದೆ ಆದವಂಥವ ಮಾಡ್ತ್ಯ ಇಂಥ ಜವಾಬ್ದಾರಿ ಎಲ್ಲ ಮಾಡುದ್ರಿಂದ ತಂದೆ ಮತ್ತು ತಾಯಿಯ ಪಾತ್ರ ಎರಡೂ ಉತ್ತಮ ಅನ್ಕೊಂಡು ಹೇಳ್ಬೌದು